ಹಬ್ಬ ನಮ್ಮ ದ್ ನಮ್ಮ ಭಾರತದಲ್ಲಿ ಹಬ್ಬಗಳು ದೀಪಾವಳಿ ದಸರಾ ಎಲ್ಲ ಚೆನ್ನಾಗಿ ಆಚರಿಸುತ್ತೇವೆ ಮತ್ತು ಯುಗಾದಿ ಎಲ್ಲ ಚೆನ್ನಾಗಿ ಆಚರಿಸ್ತೇವೆ ಓ ದಸರಾದಲ್ಲಿ ಒಂಬತ್ತು ದಿನ ನವರಾತ್ರಿ ಪೂಜೆಗಳು ಇರುತ್ತವೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದುಬಿಟ್ಟು ಎಲ್ಲ ಹೋಗಿ ದೇವಸ್ಥಾಕ್ಕು ಹೋಗಿ ಅರಿಶ್ಣ ಕುಂಕುಮ ಹಚ್ಚಿ ದೇವರಿಗೆ ಎಲ್ಲ ನೈವೇದ್ಯ ಇಟ್ಟು ನಮಸ್ಕಾರ ಮಾಡಿ ಮತ್ತೆ ಬಂದು ಮನೆಯಲ್ಲಿ ದೀಪ ಹಚ್ಚಿ ನೈ ನೈವೇದ್ಯವ ಎಲ್ಲ ಇಟ್ಟುಬಿಟ್ಟು ಚೆನ್ನಾಗಿ ಮಾಡ್ತೀವಿ ದಸರಾದಲ್ಲಿ ಭಾಳ ಚೆನ್ನಾಗಿರುತ್ತೆ ಹಬ್ಬ ದೀಪಾವಳಿಲ್ಲಿ ಪಟಾಕಿ ಹಾರ್ಸೋದ್ರಿಂದ ಹಿಡಿದು ಒಬ್ಬಟ್ಟು ಚೆನ್ನಾಗಿ ಮಾಡ್ತೀವಿ ಮನೇಲೆಲ್ಲ ಒಬ್ಬಟ್ಟು ಮಾಡಿಬಿಟ್ಟು ಊಟಕ್ಕೆಲ್ಲ ಕೊಟ್ಟು ಅವತ್ತಿನ ದಿನ ಪಟಾಕಿ ಎಲ್ಲ ಹೊರಗೆಲ್ಲ ಗೇಟ್ ಹತ್ರ ಎಲ್ಲ ನಿತ್ಕಂಡು ಚೆನ್ನಾಗಿ ಪಟಾಕಿಯೆಲ್ಲ ಹಾರ್ಸಿ ಎಲ್ಲ ನೋಡಿ ಅದೂ ಚೆನ್ನಾಗಿರುತ್ತೆ ಹಬ್ಬ ಮತ್ತು ಯುಗಾದಿ ಹಬ್ಬದಲ್ಲಿ ಯುಗಾದಿ ಚಂದ್ರನ ನೋಡ್ತೀವಿ ನಾವು ಎಲ್ಲ ಮೇಲೆ ಆಕಾಶದಲ್ಲಿ ನಿತ್ಕಂಡು ಹೊಸ ಬಟ್ಟೆ ಹಾಕ್ಕಂಡು ಎಣ್ಣೆ ನೀರು ಸ್ನಾನ ಮಾಡಿಕೊಂಡು ಎಣ್ಣೆಯೆಲ್ಲ ಚೆನ್ನಾಗಿ ಮೈಗೆ ಹಚ್ಕಂಡು ಎಣ್ಣೆ ನೀರು ಆ ಎಣ್ಣೆ ನೀರು ಸ್ನಾನದಲ್ಲಿ ಬಿಸಿ ನೀರಲ್ಲಿ ಇದ್ಯಾವುದು ಮಾ ಬೇವಿನ ಎಲೆ ಹಕ್ಕಂತೀವಿ ನಾವು ಆ ಬೇವ್ನ ಎಲೆ ಹಕ್ಕಂಡು ಅದರಲ್ಲಿ ಸ್ನಾನ ಮಾಡ್ಕೊಂಡು ಒಬ್ಬಟ್ಟಿಂದು ಊಟ ಮಾಡಿಕೊಂಡು ಮೇಲೆ ಚಂದ್ರನ ನೋಡೋಕ್ಕೆ ದರ್ಶನ ಪಡೆಯೋಕ್ಕೆ ನಿತ್ಗಂತೀವಿ ಅದು ಹಬ್ಬ ಭಾಳ ತುಂಬ ಚೆನ್ನಾಗಿರುತ್ರಿ ಭಾಳ ಚೆನ್ನಾಗೈತ್ ಅದು ಹಬ್ಬ ಯುಗಾದಿ ಹಬ್ಬ ಆಮೇಲೆ ಕೃಷ್ಣ ಜನ್ಮಾಷ್ಟಮಿ ದಿನನೂ ಅದೂ ತುಂಬ ಚೆನ್ನಾಗಿರುತ್ತೆ ಕೃಷ್ಣ ಜನ್ಮಾಷ್ಟ್ಮಿ ದಿನನೂ ಕೃಷ್ಣಂದು ಹೆಜ್ಜೆ ಮನೇಲೆಲ್ಲ ಹೆಜ್ಜೆ ಮೂಡ್ಸ್ಕೊಂಡು ಎಲ್ಲ ಹೆಜ್ಜೆಗಳ್ ಇಟ್ಕಂಡು ಅದರಲ್ಲೆಲ್ಲ ಹೂವ ಹಾಕ್ಕೊಂಡು ಕೃಷ್ಣನ್ನು ಕುಳ್ಳಿರ್ಸಿ ಪೂಜೆ ಮಾಡಿ ಎಲ್ಲ ಎಲ್ಲ ನಮ್ಮ ಫ್ರೆಂಡ್ಸ್ಗಳೆಲ್ಲ ಕರ್ಕೊಂಬಂದು ಕುಳ್ಳಿರ್ಸಿ ಅರಿಶ್ಣ ಕುಂಕುಮ ಕೊಟ್ಟು ಎಲ್ಲ ಅಡಿಕೆ ಎಲೆ ಎಲ್ಲ ಕೊಟ್ಟು ಅರಿಶ್ಣ ಕುಂಕುಮ ಕೊಟ್ಟು ಅದೂ ಕೃಷ್ಣ ಜನ್ಮಾಷ್ಟ್ಮಿನೂ ಭಾಳ ತುಂಬ ಚೆನ್ನಾಗಿರುತ್ತೆ ಹಬ್ಬ